ಮಕ್ಳು ಮಕ್ಕಳು ದಿನ ಶಾಲೆಗೆ ಬರದೇ ಇರೋ ಕಾರಣ ತುಂಬಾ ಇದೆ ಅದರಲ್ಲಿ ಒಂದು ಹಣ ಕೆಲವೊಬ್ಬರಿಗೆ ಹಳ್ಳಿಯಿಂದ ಬರಬೇಕಾಗಿರತ್ತೆ ಹಳ್ಳಿಯಿಂದ ಬರಬೇಕು ಅಂತಂದರೆ ಬಸ್ಸಿನ ಒಂದು ಸೌಲಭ್ಯ ಇರೋದಿಲ್ಲ ಮತ್ತು ಬಸ್ಸಿನ ಸೌಲಭ್ಯ ಇದ್ದರೂ ಕೂಡ ಟಿಕೆಟಿಗೆ ಹಣ ಇರೋದಿಲ್ಲ ಅದು ಒಂದು ಸಮಸ್ಯೆ ಮತ್ತೊಂದು ಮೂಲಭೂತ ಸೌಕರ್ಯದ ಅಭಾವ ಹೆಚ್ಚಿನ ಶಾಲೆಯಲ್ಲಿ ನೋಡ್ತಾ ಹೋಗೋದು ಮೂಲಭೂತ ಸೌಕರ್ಯಗಳೇ ಇರೋದೇ ಇಲ್ಲ ಉದಾಹರಣೆಗೆ ನೋಡದ ಶೌಚಾಲಯದ ಒಂದು ಅಭಾವ ಇರ್ಬೋದು ಇನ್ನೊಂದು ಪುಸ್ತಕಗಳ ಅಭಾವ ಇರ್ಬೋದು ಹಾಂ ಇದು ಕೂಡ ಹೌದು ಯಾಕೆಂದರೆ ಈಗಿನ ಶಾಲೆಯಲ್ಲಿ ಪುಸ್ತಕಗಳನ್ನು ಕೊಡ್ತಾ ಇದಾರೆ ಆದರೆ ಕೆಲ್ವೊಂದು ಸತಿ ಅದು ಕೂಡ ಅಭಾವ ಆಗ್ತಾ ಹೋಗತ್ತೆ ಇನ್ನೊಂದು ಕೆಲಸದ ಅಭಾವ ಇದು ಹೇಗೆ ಅಂತ ಹೇಳ್ತೀರಾ ಪೋಷಕರಿಗೆ ಕೆಲಸ ಇಲ್ಲ ಅಂತಂದರೆ ಶಾಲೆಗೆ ಹೇಗೆ ಕಳ್ಸ್ತಾರೆ ನೀವು ಹೇಳ್ಬೌದು ಸರ್ಕಾರಿ ಶಾಲೆಗಳಿದೆಯಲ್ಲ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆನೇ ಕಡಿಮೆ ಆಗ್ತಾ ಹೋಗಿದೆ ಇದನ್ನು ಕೇಳೋರೇ ಯಾರೂ ಇಲ್ಲ ಅಂತ ಆಗಿದೆ ಸರ್ಕಾರಿ ಶಾಲೆಯಲ್ಲಿ ಒಂದು ಈಗಿನ ಆಧುನಿಕ ಅಂಶಗಳ ಇಲ್ಲದಂತಹ ಸಮಸ್ಯೆಗಳು ಇದೆ ಸ್ಮಾಟ್ ಬೋಡ್ ಇರ್ಬೋದು ಈ ಥರ ಬಹಳ ಸಮಸ್ಯೆಗಳಿವೆ